ನನ್ನ ನೆಚ್ಚಿನ ಕನ್ನಡ ಬರಹಗಾರರು ಅಥವ ಕವಿಗಳು ಯಾರೆಂದರೆ ಅವರು ಕುವೆಂಪುರವರು ಕುವೆಂಪುರವರು ತಮ್ಮ ಹೆಸರನ್ನ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನ ಒಂದು ಪೂರ್ಣ ಪ್ರಮಾಣದ ಹೆಸರನ್ನ ಕು ವೆಂಪು ಅಂತ ಇಟ್ಟುಕೊಂಡಿದಾರೆ ಅವರ ಮಗ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಉತ್ತಮ ಬರಹಗಾರ ಕುವೆಂಪುರವರು ತಮ್ಮ ಮಲೆಗಳಲ್ಲಿ ಮದುಮಗಳು ಹಾಗೆ ಹಲವಾರು ಕೃತಿಗಳನ್ನು ರಚಿಸಿದಾರೆ ಅವರು ತಮ್ಮ ಒಂದು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ ಮತ್ತು ಅವರು ಶ್ರೇಷ್ಟ ಕವಿ ಹಾಗೆ ರಾಷ್ಟ್ರಕವಿ ಪರ ಪ್ರಶಸ್ತಿಯನ್ನು ಪಡೆದಂಥವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಧೀಮಂತ ವ್ಯಕ್ತಿ ಅವರ ಒಂದು ಸುಂದರ ಕವನಗಳು ಕವಿತೆಗಳು ಹಾಗೆ ಆ ಒಂದು ಲೋಕಗಳು ಎಷ್ಟು ಸುಂದರವಾಗಿದೆ ಅಂದರೆ ಆ ಪುಸ್ತಕದ ಪುಟಗಳನ್ನು ತೆಗೆದು ನೋಡಿದರೆ ಅದು ಒಂದು ಕಾವ್ಯಾಲೋಕನವನ್ನು ಮಾಡಿದಂತಹ ಮಾಡಿದಂತೆ ಇರುತ್ತೆ ಹಾಗೆಯೇ ಅವರ ಒಂದು ಬಹುಮಾನ ಅನ್ನುವ ಒಂದು ಕವಿತೆಯು ಕೂಡ ಉತ್ತಮವಾಗಿದೆ ಕೋಗಿಲೆಯ ಒಂದು ಗಾನವನ್ನು ಯಾವ ರೀತಿ ಮಾರ್ಮಿಕವಾಗಿ ತಿಳಿಸಿದ್ದಾರೆ ಆ ಒಂದು ಕೋಗಿಲೆ ಯಾವ ರೀತಿ ತನ್ನ ಮಾರ್ದನಿಯನ್ನು ಮೂಡುತ್ತೆ ಅನ್ನೋದ್ರ ಬಗ್ಗೆ ಸುಂದರವಾಗಿ ತಿಳ್ಸಿಕೊಟ್ಟಿದಾರೆ ಅವರು ಒಂದು ಉತ್ತಮ ಕವಿಯೂ ಹೌದು ಬರಹಗಾರನೂ ಹೌದು ಅವರ ಒಂದು ಮಲೆಗಳಲ್ಲಿ ಮದುಮಗಳು ಎಂಬ ಕೃತಿಯು ಶ್ರೇಷ್ಠ ಕೃತಿಯಾಗಿ ಮೆರೆದಿದೆ ಹಾಗೆ ಇವರಿಗೆ ಹಲವಾರು ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಹಾಗೆ ಪುರಸ್ಕೃತ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಎಲ್ಲಾ ಲಭಿಸಿದ್ದು ಅವರು ಜ್ಞಾನಪೀಠ ಪುರಸ್ಕೃತರು ಹಾಗೆಯೇ ರಾಷ್ಟ್ರಕವಿಯಾಗಿ ಮೆರೆದಂತಹ ಧೀಮಂತ ವ್ಯಕ್ತಿ ಇವರು ಒಂದು ಒಂದು ಬಾ ಇವರು ಪೂರ್ಣಚಂದ್ರ ತೇಜಸ್ವಿಯವರು ಅಣ್ಣನ ನೆನಪುಗಳು ಎನ್ನುವ ಒಂದು ಕೃತಿಯನ್ನ ಬರೆದಿದಾರೆ ಆ ಅಣ್ಣನ ನೆನಪಿನ ಆ ಕೃತಿಯಲ್ಲಿ ತಮ್ಮ ಕುವೆಂಪುರವರು ಬಗ್ಗೆ ಅವರ ಅಪ್ಪನ ಬಗ್ಗೆ ತುಂಬ ವಿನಮ್ರದಿಂದ ಚಿತ್ರಿಸಿದ್ದಾರೆ ಹೀಗೆ ಅವರ ಒಂದು ಜೀವನ ಚಿತ್ರವು ಉತ್ತಮವಾಗಿತ್ತು ಹಾಗೆ ಕುವೆಂಪುರವರು ಯಾರಿಗಾಗಿ ಇಷ್ಟೆಲ್ಲ ಬರೆದಿದಾರೆ ಮತ್ತು ಅವರು ತಮ್ಮ ಒಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಎಂಬ ತಾಲೂಕಿನಲ್ಲಿ ಜನಿಸಿದಂತಹ ಮಹಾನ್ ಕೃತಿಕಾರ ಅಂತಲೇ ಹೆಸ್ರನ್ನ ಪಡೆದಂತಹ ವ್ಯಕ್ತಿ ನಮಗೆ ಕುವೆಂಪುರವರ ಒಂದು ಜೀವನವನ್ನು ಈಗಿನ ಬರಹಗಾರರು ಅನ್ವಯ್ಸಿಕೋಬೇಕು ಮತ್ತು ಅವರ ಒಂದು ಜೀವನ ಶೈಲಿಯನ್ನು ತಮ್ಮ ಒಂದು ಜೀವನದಲ್ಲಿ ತೊಡಗಿಸ್ಕೊಂಡು ಉತ್ತಮ ಬರಹಗಾರರಾಗಿ ಮತ್ತು ಕವಿಕಾರರಾಗಿ ಕವನವನ್ನು ರಚಿಸುವಂತಹ ಮನೋಲ್ಲಾಸವನ್ನು ಪಡೆಯುವಂತಹ ವ್ಯಕ್ತಿಗಳಾಗಬೇಕು ಆಗ ತಾನೆ ಈ ಒಂದು ಸಮಾಜಕ್ಕೆ ಉತ್ತಮ ಕವಿ ಕವಿಗಳು ದೊರೆಯೋದು ಆ ರೀತಿ ಇವರ ಒಂದು ಕವಿತೆಗಳು ಕೃತಿಗಳು ಮುಂಬರುವ ಕವಿಗಳಿಗೆ ಪ್ರೋತ್ಸಾಹಕರವಾಗಿದೆ ಇವರನೊಂದು ಜ್ಞಾನಪೀಠ ಪುರಸ್ಕೃತ ಹಾಗೆ ರಾಷ್ಟ್ರ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಪಡೆದಂತಹ ಮಹಾನ್ ವ್ಯಕ್ತಿ ನಮ್ಮ ಕುವೆಂಪು ಅವರ ಒಂದು ಕೃತಿಗಳಾಗಿರ್ಬೋದು ಕವನಗಳಾಗಿರ್ಬೋದು ಕವಿತೆಗಳಾಗಿರ್ಬೋದು ಅವುಗಳು ಎಲ್ಲರಿಗೂ ಪ್ರೇರಿತವಾಗುವಂತಹ ಸುಂದರವಾದಂತಹ ರಚನೆ ಅಂತಲೇ ಹೇಳ್ಬೋದು